ಮಕ್ಕಳಿಗೆ ಕನ್ನಡ ಭಾಷೆ ಕಳಿಸೋದು ಮುಖ್ಯ ಎಂದು ನಿಮಗೆ ಅನಿಸುತ್ತದೆಯೆ ಅಂತ ನಮ್ಮ ನಾವೂ ಅಂದ್ಕೊಂಡಾಗ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸೋದು ಅಂತಂದರೆ ಕರ್ನಾಟಕದಲ್ಲಿ ನಾವು ವಾಸ ಮಾಡ್ತೀವಿ ಅಂತಂದರೆ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸುವುದು ಅತಿ ಮುಖ್ಯ ಅಂತ ನಾನು ಹೇಳ್ತೀನಿ ಮಕ್ಕಳಿಗೆ ಕನ್ನಡ ಭಾಷೆ ಅಂದರೆ ತಾಯಿ ಈಗ ಕರ್ನಾಟಕದಲ್ಲಿ ಒಬ್ಬ ಕನ್ನಡ ತಾಯಿ ತಾಯಿ ಅದಾಳೆ ಅಂತಂದ್ರೆ ಅದು ತಾಯಿಭಾಷೆ ತಾಯಿಭಾಷೆಗೆ ನಾವು ಕನ್ನಡವನ್ನು ಕಲಿಸ್ದೆ ಇತ್ತು ಅಂತಂದರೆ ಅದು ಒಂದು ರೀತಿಯಿಂದ ತಪ್ಪಾಗುತ್ತೆ ಹಾಗಾಗಿ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸುವುದು ಅನಿವಾರ್ಯ ಆವಶ್ಯಕತೆ ಇದೆ ಯಾಕೆ ಯಾಕೆ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ವಾಸ ಮಾಡ್ತಾ ಇರೋದರಿಂದ ಒಂದು ತಾಯಿಯನ್ನು ನಾವು ಕನ್ನಡಾಂಬೆ ಭಾರತಾಂಬೆ ಭಾರತ ಮಾತೆ ಅಂತ ಹೇಳಿ ನಾವು ಒಂದು ದೇವಿಯ ಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಯಾಕಂದರೆ ನಮ್ಮದು ಸನಾತನ ಧರ್ಮ ಆಗಿರೋದರಿಂದ ಒಂದು ಭಾಷೆ ಮತ್ತು ಆ ಧರ್ಮಕ್ಕೂ ಕೂಡ ಒಂದು ಹೋಲಿಕೆ ಇದೆ ಅಂತ ನಾನು ಅನ್ ಅಂತೀನಿ ಅಂದುಕೊಳ್ತೀನಿ ಹಾಗಾಗಿ ನಾವು ಮೊದಲೇ ಮಾತು ಮನೆಯಲ್ಲಿ ತಾಯಿಯಾಗಿ ಮಗುವನ್ನು ಹೆತ್ತ ಮೇಲೆ ನಾವು ಮಾತಾಡೋ ಭಾಷೆ ಏನು ಇರುತ್ತಲ್ಲ ಅದು ಒಂದು ಕನ್ನಡ ಭಾಷೆ ಆಗಿರತ್ತೆ ಅಂತ ನಾ ಹೇಳ್ತೀನಿ ಅದು ಒಂದು ಮಮತೆಯ ಭಾಷೆ ಅದು ಒಂದು ಪ್ರೀತಿಯ ಭಾಷೆ ಅದು ಒಂದು ಆನಂದದ ಒಂದು ಮುತ್ತು ಸುರಿಸುವಂತಹ ಭಾಷೆ ಅಂತ ನಾನು ಅಂದ್ಕೊತೀನಿ ಹಾಗಾಗಿ ನಾನು ಒಂದು ಭಾರತದ ಒಂದು ಕರ್ನಾಟಕದ ಒಂದು ಕರ್ನಾಟಕ ಮಾತೆಯ ಒಂದು ಮಗಳಾಗಿ ನನ್ನ ಮಗುವಿಗೆ ಕನ್ನಡ ಭಾಷೆಯನ್ನು ಕಲಿಸುವುದು ತುಂಬ ಅತಿ ಅವಶ್ಯ ಮತ್ತು ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ ಒಂದು ಭಾಷೆ ಯಾಕೆ ಕಲ್ಸ್ಬೇಕು ನಾವು ಅಂತಂದರೆ ಒಂದು ಭಾಷೆ ಉಳಿಯಬೇಕಾಗಿತ್ತು ಅಂತಂದರೆ ಮಾ ಕನ್ನಡವನ್ನು ನಾವು ಮಕ್ಕಳಿಗೆ ಕಲ್ಸ್ಲೇಬೇಕಾಗುತ್ತೆ ಇತ್ತೀಚಿನ ದಿನದಲ್ಲಿ ಏನು ಆಗ್ತಾ ಇದೆ ಅಂತಂದರೆ ಒಂದು ಶೋಕಿ ಅಂತ ನಾವು ಅನ್ಕೋಬೋದು ಒಂದು ಎಲ್ಲರೂ ಸೂಟು ಬೂಟು ಹಾಕಿಕೊಂಡು ಅದೊಂದು ಮ್ಯಾ ಪ್ರಾಕ್ ಹಾಕೊಂಡು ಅದು ಅಷ್ಟು ಭಾರವಾದಂಥ ಬ್ಯಾಗ್ ಹಾಕೊಂಡು ಮಕ್ಕಳನ್ನು ನಾವೊಂದು ಬಸ್ಸಿಗೆ ಹತ್ತಿಸಿ ಒಂದು ಅವರಿಗೆ ಟಾಟಾ ಮಾಡೋದು ಇದನ್ನು ನಾವು ಚಿತ್ರ ನೋಡ್ತೀವಿ ನಾವು ಪ್ರತೀ ದಿನ ಒಂದು ರೋಡಿಗೆ ನಿಂತುಕೊಂಡ್ವಿ ಅಂತಂದರೆ ಇದು ಹಳ್ಳಿ ವಾತಾವರ್ಣ್ದನ್ಗು ಕೂಡ ಈಗಿನ ಮಟ್ಟಿಗೆ ಹಬ್ಬಿ ಬಿಟ್ಟಾತಿ ಹ್ಯಾಂಗೆ ಹಬ್ಬೈತಪ್ಪ ಅಂತಂದ್ರೆ ಯಾವುದೋ ಒಂದು ಬಹಳ ಶ್ರೀಮಂತ ಹುಡ್ಗರು ಇರ್ತಾವೆ ಸಾಲೇಮ್ ಊರಾಗ ಹಳ್ಳಿಯಾಗ ಆ ಒಂದು ಹುಡ್ಗಗ ಅಥವಾ ಹುಡುಗಿಗೆ ಒಳ್ಳೆಯ ಡ್ರಸ್ ಹಾಕಿ ಟ್ರಿಮ್ ಆಗಿ ಬೂಟು ಸೂಟು ಹಾಕಿ ಅವು ಹುಡ್ಗುರಿಗೆ ಒಂದು ಗಾಡಿ ಬರ್ತೆ ಗಾಡಿ ಒಳಗೆ ಹತ್ತಿಸಿ ಇವರು ನಿಂತ್ಕೊಂಡು ರೋಡ್ ಒಳಗೆ ಟಾಟಾ ಮಾಡೋದು ಇದೊಂದು ಅಟ್ರ್ಯಾಕ್ಷನ್ ಆಗ್ಬಿಡ್ತೆ ಇದನ್ನು ನೋಡಿ ಬಡ ಜನರು ಕೂಡಾ ನಮ್ಮ ಮಕ್ಳಿಗೆ ಇಂಥ ಭಾಗ್ಯ ಇಲ್ಲಲ್ಲಪ್ಪ ಅನ್ನುವಂಥ ಒಂದು ಆಸೆ ಹುಟ್ಟುವಂಥದ್ದು ಕೂಡಾ ನಾವು ಇತ್ತೀಚಿನ ದಿನದಲ್ಲಿ ನೋಡಿ ನೋಡತಾ ನೋಡಕತ್ತೀವಿ ನಾವು ಹ್ಯಾಂಗೆ ನೋಡಕ್ಕತ್ತೀವಪ್ಪ ಅಂತಂದ್ರೆ ಎಲ್ಲರು ಈಗ ಹುಡ್ಗಗ ಹಂಗೆ ಇಂಗ್ಲೀಷ್ ಮಾತಾಡ್ತಾನೆ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡ್ತಾನೆ ಅನ್ನೋದೇ ಒಂದು ದೊಡ್ಡ ಹಬ್ಬದ ಥರ ನಾವು ಅದನ್ನು ಆಚರಣೆ ಮಾಡ್ತೀವಿ ನಾವು ಕನ್ನಡಿಗರಾಗಿ ನಾವು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಎಷ್ಟು ಒಂದು ಗೌರವ ಕೊಡ್ಬೇಕಲ್ಲ ನಾವು ಅಷ್ಟು ಗೌರವವನ್ನು ಕೊಡಣ ಬೇಡ ಅಂತ ಹೇಳಂಗಿಲ್ಲ ಇಂಗ್ಲೀಷ್ಗೂ ಬೇಡ ಅಂತ ಹೇಳೊಂಗಿಲ್ಲ ಯಾಕಂದ್ರೆ ಬೇರೆ ಬೇರೆ ದೇಶ ರಾಷ್ಟ್ರ ಸುತ್ತು ಕೋಶ ಓದಬೇಕಾಯ್ತು ಅಂತಂದ್ರೆ ನಾವೂ ಇಂಗ್ಲೀಷೂ ಓದ್ಬೇಕಾಗತ್ತೆ ಓದೋದು ಬೇಡ ಅಂತ ಹೇಳೊಂಗಿಲ್ಲ ಆದ್ರೆ ನಮ್ಮ ಕನ್ನಡತನವನ್ನು ನಾವು ಉಳಿಸ್ಕೊಂಡು ನಾವು ಇಂಗ್ಲೀಷನ್ನು ಕೂಡಾ ನಾವು ಕಲೀಬೇಕಾಗತ್ತೆ ಇವತ್ತಿನ ದಿನ್ದೊಳಗೆ ಎಷ್ಟೋ ಶಾಲೆಗಳು ಮುಚ್ಚಿ ಹೋಗ್ತ ಇದಾವೆ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದಾವೆ ಕನ್ನಡ ಶಾಲೆಗಳು ಮುಚ್ಚಿ ಹೋಗೋದಕ್ಕೆ ಕಾರಣ ಏನು ಅಂದ್ರೆ ನಾವು ಆಲೋಚನೆಗಳನ್ನು ಬೇರೆ ರೀತಿಯಲ್ಲಿ ಮಾಡಕ್ಕತ್ತೀವಿ ಹೆಂಗೆ ಮಾಡಕ್ಕತ್ತೀವಪ್ಪ ಅಂದ್ರೆ ಈಗ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಏನು ಮಕ್ಕಳು ಓದು ಏನು ಮಕ್ಕಳ ಅಟ್ರೆಕ್ಷನ್ ಆಗಿ ನಾವು ಕಣ್ಣು ತುಂಬಿಕೊಳ್ತೀವೊ ಹಂಗೆ ಈ ಕನ್ನಡ ಮಕ್ಕಳು ಕೂಡ ಕನ್ನಡ ಶಾಲೆಯು ಕೂಡ ಆಗಬೇಕು ಅಂತ ನಾವು ಅಂದ್ಕೊತೀವಿ ಹೌದಾ ಹಾಗಾಗಿ ಮಕ್ಕಳಿಗೆ ಒಂದು ಇಂಗ್ಲೀಷ ಶಬ್ದಗಳನ್ನು ಹೇಳಿದ ತಕ್ಷಣ ನಾವು ಏನು ಮಾಡ್ತೀವಿ ಕನ್ನಡ ಶಬ್ದ ಹೇಳಿದ ತಕ್ಷಣ ನಾವು ಅಷ್ಟು ಖುಷಿ ಪಡೋದಿಲ್ಲ ಆದ್ರೆ ಅವ್ರ ಬಾಯಿಂದ ನಾವು ಏನಾದರೂ ಇಂಗ್ಲೀಷ್ ಪದಗಳನ್ನು ಕೇಳಿದ್ವಿ ಇಂಗ್ಲೀಷ್ ಶಬ್ದಗಳನ್ನು ಕೇಳಿದ್ವಿ ಅಂದ್ರೆ ಎಷ್ಟು ಖುಷಿಯಾಗಿ ನಾವು ಅದನ್ನು ಹೇಳ್ಕೊತೀವಿ ಅಂದ್ರೆ ಮಂದಿ ಮುಂದೆ ಹೇಳ್ಕೊತ ನಿಂದಿರ್ತೀವಿ ನನ್ನ ಮಗ ಅದನ್ನು ಹೇಳ್ತಾನೆ ನನ್ನ ಮಗಳು ಇಂಗ್ಲೀಷು ಪದ್ಯಗಳನ್ನು ಹೇಳ್ತಾಳೆ ನಮ್ಮ ಮಗಳು ಹಂಗೆ ಓದ್ತಾಳೆ ನಮ್ಮ ಮಗಳು ಹಿಂಗೆ ಓದ್ತಾಳೆ ಅಂತ ಹೇಳಿ ಅಲ್ಲಿ ಏನಂದ್ರೆ ಇನ್ನೊಬ್ಬರಿಗೆ ನನ್ನಿಂದ ಇನ್ನೊಬ್ಬರಿಗೆ ಇಂಗ್ಲೀಷ್ ಅನ್ನುವಂಥ ಇದ್ರ ಬಗ್ಗೆ ಕಲಿಯುವಂಥ ಆಸ ಆಸಕ್ತಿಯನ್ನು ಹುಟ್ಟೋ ಹಾಗೆ ನಾವು ಮಾತಾಡ್ತೀವಿ ಹಾಗಾಗಿ ಈ ಒಂದು ರೀತಿಯಲ್ಲಿ ನಾವು ನಡ್ಕೊಳ್ಳೋದು ರ ಸರಿ ಅಲ್ಲ ಆದ್ರೆ ನಮ್ಮ ಮಕ್ಕಳು ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನು ಕಲ್ ಕಲಿಯಬೇಕು ಕನ್ನಡ ಭಾಷೆಯನ್ನು ನಾವು ಪ್ರೀತಿಸ್ಬೇಕಾಗತ್ತೆ ಕನ್ನಡ ಮಾತೆಯನ್ನು ಕೂಡ ನಾವು ಪ್ರೀತಿಸ್ಬೇಕಾಗತ್ತೆ ಯಾಕಂದ್ರೆ ನಾವು ಮನಿಯೊಳಗೆ ಇದ್ದು ಕನ್ನಡ ಭಾಷೆಯನ್ನು ಮಾತಾಡಲಿಲ್ಲ ಕನ್ನಡ ಭಾಷೆ ಬಿಟ್ಟು ಅದು ಒಂದು ಇಂಗ್ಲೀಷ್ ಭಾಷೆನ ಮಾತಾಡೋಕ್ಕೆ ಶುರು ಆ ಮಾಡಿದ್ವಿ ಅಂತಂದ್ರೆ ಕನ್ನಡದೊಳಗೆ ಮಾತಾಡೋರು ಯಾರು ಮುಂದೆ ನಮ್ಮ ಕರ್ನಾಟಕದೊಳಗೆ ಹಂಗೆ ಆಗ್ಬಿಡ್ತತಿ ಹಾಗಾಗಿ ಸ್ವಂತ ಮನೆ ಒಳಗೆ ಬಾಡಿಗೆ ಮನಿಯವ್ರೆ ಬಂದು ನಮ್ದು ಇದು ಮನೆ ಅನ್ನಂಗೆ ಆಗ್ಬಿಡ್ತತಿ ಹಂಗೆ ಆಗಬಾರ್ದಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಕಲ್ಸೋದು ಭಾಳ ಮುಖ್ಯ ಐತಿ ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಆ ಪ್ರೀತಿಯನ್ನು ತುಂಬಿದ್ವಿ ಅಂದ್ರೆ ನಮ್ಮ ಮಕ್ಕಳು ಹೋಗಿ ಹತ್ತು ಮಕ್ಕಳಿಗೆ ಪ್ರೀತಿ ತುಂಬ್ತಾವೆ ಹಿಂಗೆ ಕನ್ನಡ ಭಾಷೆ ಮಾತಾಡಬೇಕು ಕೆಲ್ವೊಂದೆಲ್ಲ ನಾವು ಮೊಬೈಲ್ ಒಳಗೆ ನೋಡ್ತೀವಿ ಕನ್ನಡದಲ್ಲಿ ಎಷ್ಟು ಛಂದ ಮಾತಾಡ್ತಿರ್ತಾವೆ ಹುಡುಗರು ಆ ಕನ್ನಡ ಭಾಷೆ ಆ ಬೆಳ್ಸ್ಕೊಂಬಂದಂಥ ಸಾಹಿತಿಗಳ ಬಗ್ಗೆ ಹೇಳ್ತಿರ್ತಾರೆ ಆ ಒಂದು ಹಿಂದಿನ ನಮ್ಮ ಇತಿಹಾಸವನ್ನು ನೋಡುವಾಗ ನಮ್ಮ ಕನ್ನಡಕ್ಕೆ ನಮ್ಮ ಕನ್ನಡ ಯಾವ ಒಂದು ಭಾಷೆಯನ್ನೂ ನೋಡಿ ಕಲಿತಿಲ್ಲ ನಮ್ಮ ಭಾಷೆ ಆಗಿಲ್ಲ ಬೇರೆ ಬೇರೆ ಭಾಷೆಗಳೆಲ್ಲ ಬೇರೆ ಬೇರೆ ಭಾಷೆಗಳನ್ನು ನೋಡಿ ಆ ಭಾಷೆಯನ್ನು ಮಾಡಿದಾರೆ ಆದ್ರೆ ನಮ್ಮ ಕನ್ನಡ ಏನೈತಲ್ಲ ಯಾವುದೇ ಒಂದು ಭಾಷೆಯನ್ನು ಕಾಪಿ ಮಾಡಲಾರ್ದನ ನಮ್ಮ ಕನ್ನಡ ಭಾಷೆ ಬೆಳ್ಕೊಂಡು ಬಂದೈತೆ ಇದು ಸ್ವತಂತ್ರ ಭಾಷೆಯಾಗಿ ಬಂದೈತೆ ನಮ್ಮ ಕನ್ನಡ ಹಾಗಾಗಿ ಈ ಒಂದು ಸ್ವತಂತ್ರ ಭಾಷೆಯಾಗಿ ಬೆಳದು ಬಂದಂತಹ ನಮ್ಮ ಕನ್ನಡ ಏನು ಐತಲ್ಲ ನಾವು ನಮ್ಮ ಮಕ್ಕಳಿಗೆ ಮೊದ್ಲ್ನೇ ಭಾಷೆಯಾಗಿ ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಕಲ್ಸ್ಬೇಕಾದಂಥ ಬಹಳ ಮುಖ್ಯ ಐತಿ ಅಂತ ನಾನು ನನ್ಗೆ ಅನ್ಸತ್ತೆ ಯಾಕೆ ಏನು ಅಂತಂದ್ರೆ ನಾವು ನಮ್ಮ ಮನಿಯೊಳಗೆ ಹುಟ್ಟಿದ ಮೇಲೆ ಇದು ನಮ್ಮ ಮನೆ ಅಂತ ಹೇಳ್ಕೊಳ್ಲಾರ್ದೆ ಬೇರೆ ಮನಿಗೆ ಹೋಗಿ ಇದು ಇದು ನಮ್ಮ ಮನೆ ಅಂತ ಹೇಳೋದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಹಾಗಾಗಿ ನಮ್ಮ ಮನಿಯೊಳಗೆ ಹುಟ್ಟಿದ ಮೇಲೆ ಇದೇ ನನ್ನ ಮನೆ ಅಂತ ಹೇಳಿ ಖುಷಿಯಾಗಿ ಹೇಳ್ಕೊಬೇಕು ಅದು ಜೋಪಡಿನೆ ಆಗಿರ್ಬೋದು ತಗಡಿನ ಮನೆನೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಒಂದು ನಾನು ಹುಟ್ಟಿದಂತಹ ಒಂದು ಜನ್ಮ ತಾಳಿದಂಥ ಮನೆ ಆಗಿರೋದರಿಂದ ಈ ಕನ್ನಡ ಭಾಷೆಯನ್ನು ಪ್ರೀತಿಸುವಂಥವ್ರು ಆಗಿ ನಾವು ಹಾಗಾಗಿ ನಮ್ಮ ಮಕ್ಕಳು ಕೂಡ ಕನ್ನಡವನ್ನು ಪ್ರೀತಿಸಿ ಬೆಳೆಸುವಂಥ ಮಕ್ಳು ಆಗಬೇಕು ಅಂದ್ರೆ ನಾವು ಕನ್ನಡ ಭಾಷೆನ ಪ್ರೀತಿಸಬೇಕು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡಕ್ಕಾಗಿ ಎಲ್ಲರೂ ನೀವು ದುಡಿಯಿರಿ ಅನ್ನಬೇಕು ಕನ್ನಡ್ದಲ್ಲಿರ್ತಕ್ಕಂಥ ಒಂದು ಎಲ್ಲ ಸಂಪ್ರದ್ ಸಾಹಿತ್ಯವನು ನಾವು ತಿಳ್ಕೋಬೇಕು ಕನ್ನಡ ಎಷ್ಟು ಹಳೆಯದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆ ಕನ್ನಡದ ಬಗ್ಗೆ ಕನ್ನಡಕ್ಕೆ ನಾವು ಗೌರವವನ್ನು ಕೊಡಬೇಕು ಈ ಕನ್ನಡಾಂಬೆಯನ್ನು ಯಾವತ್ತೂ ನಾವು ಹೀಯಾಳಿಸ್ಬಾರ್ದು ಅನ್ನುವಂಥ ಒಂದು ನನ್ನ ಅನಿಸಿಕೆ ಹೇಳ್ಬೋದು ಯಾಕೆ ಏನಂತ ಕೂಡ ನಾನು ನಿಮ್ಗೆ ಹೇಳಿದೆ ಹಾಗಾಗಿ ಪ್ರತಿ ಒಬ್ಬರು ಕೂಡ ನೀವು ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಉಳಿಸ್ರಿ ಕನ್ನಡವನು ಬೆಳೆಸ್ರಿ ಅಂತ ಹೇಳ್ತೀನಿ